ನನಗೆ ಒಂದು ಉಡುಪಿಯಿಂದ ಮುಂಬೈಗೆ ರೈಲ್ನಲ್ಲಿ ಟ್ರೈನ್ನಲ್ಲಿ ಹೋಗ್ಲಿಕ್ಕುಂಟು ಹಾಗೇ ನನ್ನ ಹತ್ತಿರ ಒಂದು ನನ್ಗೆ ಒಂದು ಆಪರ್ ಕೋಡಂತ ಉಂಟು ಅದು ನಾನು ಅದನ್ನು ಹೇಗೆ ಬಳಸಬೇಕಂತ ಅದು ನನಗೆ ಅದು ಗೊತ್ತಿಲ್ಲ ಹಾಗೇ ಅದರಲ್ಲಿ ಏಕೆಂದ್ರೆ ನಾನು ಅಲ್ಲಿ ಎನ್ಕ್ವೈರ್ ಮಾಡುವಾಗ ನಮಗೆ ಅದು ಒಂದು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ನನಗೆ ಆಪರ್ ಕೊಡುವಾಗ ಅದ್ರದ್ದು ಅದರಲ್ಲಿ ಕನ್ಸಿಷನ್ ಆಗ್ತದಲ್ವ ಅದರ ಮಾಹಿತಿಯನ್ನು ನನ್ಗೆ ತಿಳಿಸಿದರೆ ಸ್ವಲ್ಪ ಒಳ್ಳೇದಾಯ್ತ್ ಅಂತ ನಾನು ನಿಮ್ಮ ಹತ್ರಲ್ಲೊಂದು ರಿಕ್ವೆಸ್ಟ್ ಮಾಡ್ತೀನಿ